ನಾವು ಶಾಲೆಯಲ್ಲಿ ಓದ್ತಿರುವಂತ ಸಮಯದಲ್ಲಿ ನನಗೆ ಕನ್ನಡ ವಿಷಯ ಅಂತ ಹೇಳಿದ್ರೆ ತುಂಬ ಇಷ್ಟ ಆ ಒಂದು ಸಬ್ಜೆಕ್ಟನ್ನು ನಾನು ತುಂಬ ಇಷ್ಟ ಪಟ್ಟು ಕಲಿತಾ ಇದ್ಧೆ ನಾನು ಒಂದನೇ ತರಗತಿಯಲ್ಲಿ ಓದುವಾಗಿಂದಲೂ ಕೂಡ ನನಗೆ ಕನ್ನಡ ಟೀಚರು ತುಂಬ ಚೆನ್ನಾಗಿ ಹೇಳಿಕೊಡ್ತಾ ಇದ್ದರು ಅಲ್ಲಿ ಬೇಸಿಕ್ ಆಗಿ ಅಕ್ಷರಗಳು ಒತ್ತಕ್ಷರಗಳು ಕಾಗುಣಿತಗಳು ಮತ್ತು ಪದ ಜೋಡಣೆ ವಾಕ್ಯಗಳನ್ನ ಓದುವಂತದ್ದು ಆಗಿರ್ಬೋದು ಮತ್ತು ಪುಲಿಸ್ಟಾಪು ಕಾಮಾ ಕ್ವಾಷನ್ ಮಾರ್ಕ್ ಬಂದಾಗ ಆಶ್ಚರ್ಯ ಸೂಚಕ ಚಿನ್ಹೆಗಳನ್ನ ನಾವು ಹೇಗೆ ಗುರುತಿಸಬೇಕು ನಾವು ಹೇಗೆ ಪ್ರೋನೋನ್ಸೇಷನನ್ನು ಮಾಡಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ಹೇಳಿಕೊಡ್ತಾ ಇದ್ದರು ಆಮೇಲೆ ಹೈಸ್ಕೂಲಲ್ಲು ಕೂಡ ನಮಗೆ ಕನ್ನಡ ಟೀಚರ್ ತುಂಬ ಚೆನ್ನಾಗಿ ಪಾಠ ಮಾಡ್ತಾ ಇದ್ದರು ಅವ್ರು ಪದ್ಯಗಳು ಬಂದಾಗ ಅದನ್ನು ರಾಗವನ್ನು ಕೊಟ್ಟು ಅದನ್ನ ರಾಗವಾಗಿ ಹಾಡುವಂತದ್ದು ಕೂಡ ಮಾಡ್ತಾ ಇದ್ದರು ಅದನ್ನ ನಮಗೂ ಅಭ್ಯಾಸ ಮಾಡಿಸ್ತಾ ಇದ್ದರು ಇದೇ ಥರ ರಾಗವಾಗೇ ಹಾಡಬೇಕು ಅಂತ ಎಲ್ಲ ಹೇಳ್ತಾ ಇದ್ದರು ಜೊತೆಗೆ ಪದ್ಯಗಳಿಗೆ ಬಂದಾಗ ಅಲ್ಲಿ ಬರೀ ನಾಲ್ಕು ಸಾಲು ಇರುತ್ತೆ ಪದ್ಯ ಬಟ್ ಅದು ನಾವು ಅರ್ಥ ಮಾಡಿಕೊಳ್ಳೋದಾದ್ರೆ ತುಂಬ ನಮಗೆ ಅದು ಅರ್ಥ ಮಾಡಿಸುತ್ತೆ ಸೊ ಆ ಥರ ಒಂದು ಪದಗಳು ನಮಗೆ ತುಂಬ ಇಷ್ಟ ಆಗ್ತಾ ಇತ್ತು ಜೊತೆಗೆ ಪಾ ಪಾಠ ಅಥವಾ ಪದ್ಯ ಮುಗಿದ ನಂತರ ಅದಕ್ಕೆ ಸಂಬಂಧಪಟ್ಟಂತ ಏನು ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ ಅದು ನಮಗೆ ಮತ್ತೆ ಪಾಠನ್ನು ಓದುವಂತ ಅವಶ್ಯಕತೆಯೇ ಇರ್ತಾ ಇರಲಿಲ್ಲ ಯಾಕೆಂದರೆ ನಮ್ಮ ಶಿಕ್ಷಕರು ಪಾಠ ಮಾಡುವಂತ ಟೈಮಲ್ಲಿ ನಮ್ಗೆ ಅಷ್ಟು ಚೆನ್ನಾಗಿ ಅರ್ಥ ಮಾಡಿಸ್ತಾ ಇದ್ದರು ಅಷ್ಟು ಚೆನ್ನಾಗಿ ನಮ್ಮ ತಲೆಯೊಳಗೆ ಅದನ್ನು ತುಂಬ್ತಾ ಇದ್ದರು ಹಾಗಾಗಿ ಅವ್ರು ಮಧ್ಯ ಮಧ್ಯ ಯಾವುದೇ ಕೋಷನ್ ಕೇಳಿದರೂ ಕೂಡ ನಾವು ಥಟ್ ಅನ್ನೊಂಗೆ ಆನ್ಸರ್ ಮಾಡ್ತಾ ಇದ್ವಿ ಸೊ ಅಷ್ಟು ಒಂದು ಕನ್ನಡ ವಿಷಯದಲ್ಲಿ ಮಾತ್ರ ತುಂಬ ಫಾಸ್ಟ್ ಇದ್ವಿ ಫಾರ್ವರ್ಡ್ ಇದ್ವಿ ಆ ಥರ ನಮ್ಮ ಶಿಕ್ಷಕರು ನಮ್ಮನ್ನು ತಯಾರು ಮಾಡ್ತಾ ಇದ್ದರು ಆ ಒಂದು ಪ್ರತಿ ಹೆಜ್ಜೆಯಲ್ಲು ಕೂಡ ನಾವೆಲ್ಲೇ ತಪ್ಪು ಅಕ್ಷರ ಓದಿದಾಗ ಅಥವ್ವಾ ತಪ್ಪು ಅಕ್ಷರವನ್ನು ಬರ್ದಾಗ ಒಂದು ಪ್ರತಿ ಸಮಯದಲ್ಲೂ ಕೂಡ ಅವರು ನಮಗೆ ತಿದ್ದಿ ತೀಡಿ ಹೀಗಲ್ಲ ಹೀಗೆ ಅಂತ ಹೇಳಿಬಿಟ್ಟು ನಮಗೆ ತುಂಬ ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ ಸೊ ನಾನು ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ಕೂಡ ನನ್ಗೆ ಒಳ್ಳೆಯ ಶಿಕ್ಷಕರೇ ಸಿಕ್ಕರು ಕನ್ನಡ ವಿಷಯದಲ್ಲಿ ಮಾತ್ರ ನನಗೆ ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ ಅವರು ಅವರು ನನಗೆ ಹೇಳ್ಕೊಟ್ಟಿರೋದ್ರಿಂದನೇ ಇವತ್ತು ನನಗೆ ಏನೇ ಒಂದು ಮಿಸ್ಟೇಕ್ ಇಲ್ದೆಲೆ ಒಂದು ಬರೆಯೋದಾಗಿರ್ಬೋದು ಅಥವಾ ಓದೋದಾಗಿರ್ಬೋದು ಮಾತನಾಡೋದಾಗಿರ್ಬೋದು ಸ್ವಲ್ಪ ಸ್ಪಷ್ಟತೆ ಇದೆ ಸ್ವಲ್ಪ ಚೆನ್ನಾಗಿ ಓದ್ತಾ ಇದ್ದೀನಿ ಬರೀತಾ ಇದ್ದೀನಿ ಅಂತ ಹೇಳಿದ್ರೆ ಆ ಶಿಕ್ಷಕರೇ ನನಗೆ ಕಾರಣ ಸೊ ಹಾಗಾಗಿ ಈ ಟೈಮಲ್ಲಿ ನಾನು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸೋದಕ್ಕೆ ಇಷ್ಟ ಪಡ್ತೀನಿ ಅಂತ